ನನಗೆ ನೆಚ್ಚಿನ ಆಟ ಅಂದರೆ ಅದು ಕ್ರಿಕೆಟ್ ಕ್ರಿಕೆಟ್ ಒಂದು ಉತ್ತಮವಾದ ಆಟ ಅಂತನೇ ಹೇಳ್ಬೋದು ಯಾಕಪ್ಪ ಅಂತಂತಂದರೆ ಇದು ನಾನು ಇಷ್ಟಪಡೋಕೆ ಮುಖ್ಯ ಕಾರಣ ನಮ್ಮಲ್ಲಿರುವ ದೇಹದ ಪ್ರತಿಯೊಂದು ಭಾಗದಲ್ಲೂ ಕೂಡ ಒಂದು ಫಿಟ್ನೆಸ್ ಕಾಪಾಡೋಕೆ ಇದೊಂದು ಕಾರಣಭೂತವಾಗಿರುತ್ತೆ ಅಷ್ಟೇ ಮತ್ತು ಇದು ರಾಷ್ಟ್ರಗಳ ನಡುವೆ ಆಡಿದಾಗ ವಿಜಯ ಗೆಲುವಿನತ್ತ ಕೊಂಡೊಯ್ಯುವಂಥಾ ಒಂದು ಆಟ ನನಗೆ ಮುಖ್ಯವಾಗಿ ನಮ್ಮ ನಾನು ಭಾಳಷ್ಟು ಇಷ್ಟಪಡುತ್ತೇನೆ ಈ ಆಟವನ್ನು ಇದರ ಜೊತೆಯಲ್ಲೇ ಕಬಡ್ಡಿ ಆಟ ಕಬಡ್ಡಿ ನಿಜವಾಗಲೂ ದೇಶಿಯ ಪ್ರತಿಭೆ ಗ್ರಾಮೀಣ ಪ್ರತಿಭೆಗಳಿಗೆ ಬಹಳಷ್ಟು ಉತ್ತಮವಾದಂಥದ್ದು ಆಟ ಇದು ಇದಕ್ಕೆ ಕಾರಣ ಇಷ್ಟೇಯಪ್ಪ ಅಂತಂತಂದರೆ ಒಬ್ಬ ಹಳ್ಳಿ ಹುಡುಗನೂ ಕೂಡ ಬೆಳೆಯೋಕೆ ಮುಖ್ಯ ಕಾರಣ ಕಬಡ್ಡಿ ಅಂತಾನೂ ನಾನು ಹೇಳ್ತೇನೆ ಯಾಕಂತಂದರೆ ಸ್ಕೂಲಿಂದಲೂ ಸ್ಕೂಲ್ ಮೇಟ್ಟಲಿಂದನೂ ಕೂಡ ಐ ಸ್ಕೂಲ್ ಕಾಲೇಜ್ ಒಟ್ಟು ಅವನ ಬದುಕಿನವರೆಗೂ ಕಬಡ್ಡಿ ಭಾಳಷ್ಟು ಉಪಯುಕ್ತವಾದಂತಹ ಒಂದು ಆಟ ಅಂತನೇ ನಾನು ಹೇಳ್ತೇನೆ